ಅಲೋ ಯಾರಮ್ಮ ಹಾಂ ಹೌದಮ್ಮಾ ಹಾಂ ಹೇಳಮ್ಮ ಹಾಂ ಯಾವತ್ತು ಅಮ್ಮ

ಹಾಂ ಹಾಂ ಹಾಂ ಕಳಿಸಮ್ಮ ಕಳಿಸಮ್ಮ ಎಷ್ಟು ಬೇಕು ಅಂತ ಹೇಳಿ ಇಲ್ಲಾಂದ್ರೆ ಕಳಿಸಿ ವೆರೈಟಿ ವೆರೈಟಿ ಅಕ್ಕಿಗಳು ಇದೆ ನಮ್ಮಲ್ಲಿ ಎಷ್ಟು ಬೇಕಾದರೂ ಎಷ್ಟು ಬೇಕಾದರೂ ಇದೆ ಸ್ಟಾಕ್ ಇದೆ ಹಾಂ ಹೇಳಿಯಮ್ಮ ಹೇಳಿ ಕಳಿಸಿ ಹ್ಞೂ ಸೋನಾ ಮಸೂರಿ ಇದೆ ಸಣ್ಣಕ್ಕಿ ಇದೆ ಬೆಣ್ತಕ್ಕಿ ಇದೆ ಅಕ್ಕಿ ನುಚ್ಚಿದೆ ಯಾವ್ದಾದ್ರೂ ತಗೊಬೋದು ಎಲ್ಲವೂ ಸಹ ಎಲ್ಲ ಇವೆಮ್ಮ ಇಲ್ಲ ಹ್ಞೂ ಹಾಂ ಓಕೆ ಓಕೆ ಓಕೆ ಯಾವ್ದಾದ್ರೂ ತಗೊ ಹುಡುಗನ ಕಳಿಸಿ ಹೇಳ್ ಕಳಿಸಿ ಅವ್ನ ಹತ್ತಿರ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಳಿಸ್ತೀನಪ್ಪ ಹಾಂ ಕೇಳಿಸ್ತದಮ್ಮ ಕೇಳ್ಸತ್ತಮ್ಮ ಹಾಂ ಓಕೆ ಅಮ್ಮ ಓಕೆ